ನಾನು ಫ್ಲಿಪ್ಕಾರ್ಡಲ್ಲಿ ಒಂದು ಮೊಬೈಲನ್ನ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಆದರೆ ಅದು ಅಷ್ಟೊಂದು ಕ್ವಾಲಿಟಿ ಆಗಿಲ್ಲ ನಾನು ರೆಡ್ಮಿನ ಬುಕ್ ಮಾಡಿದ್ರೇ ವಿವೋ ತ ಕಳಿಸಿದ್ದಾರೆ ಆಗಲಿ ಇದ್ದರೆ ಇರಲಿ ಅಂತ ಅದನ್ನೇ ಯೂಸ್ ಮಾಡಿಕೊಳ್ತಾ ಇದ್ದೆ ಆದರೆ ಅದು ಕ್ಯಾಮರಾ ಆಗಲಿ ಮತ್ತೆ ಚಾರ್ಜ್ ಚಾರ್ಜ್ ಮಾಡಿದ್ರೆ ಚಾರ್ಜ್ ನಿಲ್ತಿಲ್ಲ ಚಾರ್ಜು ಐದರಿಂದ ಆರು ಗಂಟೆ ಹೊತ್ತು ಹಾಕ್ತೀನಿ ಜಾಸ್ತಿ ಹೊತ್ತು ಚಾರ್ಜರ್ ಕೊಡಲ್ಲ ಅದು ಕ್ಯಾಮ್ರನು ಅಷ್ಟೇ ಅಷ್ಟೊಂದು ಕ್ಲಾರಿಟಿ ಕೊಡಲ್ಲ ನನ್ನ ಹಳೆಯ ಫೋನಲ್ಲೆ ಚೆನ್ನಾಗಿತ್ತು ಅದಕ್ಕಿಂತ ಇದೇನು ಅಷ್ಟು ಚೆನ್ನಾಗಿಲ್ಲ ಅದರಲ್ಲಿ ಡಿಸ್ಪ್ಲೇ ಸಹಿತ ಚೆನ್ನಾಗಿಲ್ಲ ಅದ್ರ ಮೇಲೆ ಗ್ಲಾಸ್ ಹಾಕ್ಸೋಣ ಅಂದ್ರು ಆಗ್ತಿಲ್ಲ ಅಂದರೆ ಅದರಲ್ಲಿ ಅಷ್ಟೊಂದು ಕ್ಯಾಮ್ರ ಕ್ಲಾರಿಟಿ ಆಗಲಿ ಯಾವ್ದೇ ರೀತಿ ಆಗಲಿ ಚೆನ್ನಾಗಿಲ್ಲ ಆದ್ದರಿಂದ ನಾನು ಅದನ್ನು ರಿಟರ್ನ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಕ್ವಾಲಿಟಿ ಸಹಿತ ಚೆನ್ನಾಗಿಲ್ಲ